ಏನ್ಮಾಡ್ತಾಯಿದ್ಯೇ ಮಕ್ಕಳು ಸ್ಕೂಲ್ಗೋದ್ರಾ ನಾಷ್ಟಾ ಆಯ್ತಾ ಹ್ಞೂ ಚೆನ್ನಾಗಿದಿನ್ ನೀನು ಚೆನ್ನಾಗಿದ್ಯಾ ಇವಾಗ ತಾನೇ ತಿಂದೆ ಹ್ಞೂ ಹೋದ್ವಾರ ಬರ್ತಡೇ ಇತ್ತಲ್ಲ ಅದಕ್ಕೊಂದು ಸೀರೆ ಕೊಡಿಸಿದ್ನು ನಮ್ಮ ಯಜಮಾನ ಚೆನ್ನಾಗೈತೆ ಅದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ನೋಡಿದ್ದು ಅದೇನು ಫೋಟೊದಲ್ಲೇ ಒಂಥರಾ ಐತೆ ಅನ್ಕೊಂಡೆ ಆದರೆ ಸರಿ ಏನೋ ಅಷ್ಟಕ್ಕಷ್ಟೇ ಇರ್ತೈತೆ ತೋರಿಸಿದ್ನೋ ಅಷ್ಟಕಷ್ಟೇ ಇರ್ತೈತೆ ಬಿಡು ಅಂದೆ ಆದರೆ ಇರಲಿ ಒಂದು ತಗೊಂಡ್ ನೋಡು ಇನ್ನೊಂದ್ಸರಿ ಆಮೇಲೆ ಬೇಕಾದರೆ ಚೆನ್ನಾಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡೋಣ ಅಂತೇಳಿದ ಹ್ಞೂ ಸರಿ ಆಯ್ತು ಅಂದುಬಿಟ್ಟು ಆರ್ಡ್ರ್ ಮಾಡಿದೆ ಎಂಟ್ನೂರು ರೂಪಾಯ್ ಚೆನ್ನಾಗೈತೆ ಕಲರ್ ಮೆರೂನ್ ಕಲರ್ ಹ್ಞೂ ಬ್ಲೌಸೇ ಬೇರೆ ಕಲರ್ ಐತೇ ಸೀರೆ ಬೇರೆ ಕಲರ್ ಅಂದರೆ ಕಾಂಬಿನೇಶನ್ ಚೆನ್ನಾಗೈತೆ ಅಂದರೆ ಇವಾಗೆಲ್ಲಾ ಟ್ರೆಂಡಿಂಗ್ ಅದೇ ಅಲ್ವಾ ಅದೊಂದು ಕಲರು ಇದೊಂದು ಕಲರ್ ಅಂತ ಆ ಥರ ಸೂಪರಾಗೈತೆ ಕ್ಲಾತ್ ಮಾತ್ರ ಎಂಥದ್ ಬೇಕು ನಿನ್ಗೆ ಬಟ್ಟೆ ಮಾತ್ರ ಅಷ್ಟೊಂದ್ ಸಾಫ್ಟಾಗೈತೆ ಆಯಿತು ನಾಲ್ಕು ದಿನ ಆಯಿತು ಬಂದು ಹೊಲ್ಸಿದ್ದೆ ಚೆನ್ನಾಗೈತೆ ಬ್ಲೌಸೂ ಬಟ್ಟೆ ಚೆನ್ನಾಗೈತೆ ಅಂತೇಳಿದ್ರು ಟೈಲರ್ ಅಂಗಡಿಯಲ್ಲು ಫಾಲ್ ಹಾಕಿ ಹೊಲುಕ್ಕೊಡಕೆ ಆರುನೂರು ರೂಪಾಯ್ ಕೊಟ್ಟೆ ಸೀರೆ ಎಂಟ್ನೂರು ರುಪಾಯ್ ಅಂದ್ರು ಆರುನೂರು ರೂಪಾಯ್ ಬ್ಲೌಸ್ಗೆ ಆಗೋಯಿತು ಆದರೆ ಸೀರೆ ಮಾತ್ರ ಸೂಪರಾಗೈತೆ ಯಾವ ಕೊಟ್ಟಿರೊ ಕಾಸಿಗ್ ಮಾತ್ರ ಮೋಸ ಇಲ್ಲ ಅಷ್ಟೋಂದು ಡಿಸೈನಾಗೈತೆ ಅಂದರೆ ಡಿಸೈನ್ ಅಂದರೆ ಅಷ್ಟೊಂದು ಓವರ್ ಏನಲ್ಲ ಸಿಂಪಲಾಗೇ ನೋಡಾಕೆ ಲುಕ್ಕಾಗಿ ಕಾಣಿಸುತ್ತೆ ಹ್ಞೂ ದೇವಸ್ಥಾನಕ್ಕಾಗ್ಲಿ ಅಥ್ವಾ ಏನೇನೋ ಫಂಕ್ಷನ್ಗೋ ಆಗಲಿ ಬಿಡು ಕಟ್ಕೊಂಡೋಗ್ಬೋದು ಅಂದರೆ ಇದೇನು ಹೆವಿ ಐತೆ ತೂಕ ಜಾಸ್ತಿ ಐತೆ ಕಟ್ಕೊಳೊಕಾಗಲ್ಲ ಅನ್ನೊದೆಲ್ಲ ಏನಿಲ್ಲ ಆರಾಮಾಗಿ ಕಟ್ಕೊಬೋದು ಎಲ್ಲಿ ಬೇಕಾದರು ಕಟ್ಕೊಂಡೋಗ್ಬೋದು ಒಂದು ನೈಟಲ್ಲು ಕಟ್ಕೊಂಡೇ ಇರ್ಬೋದು ಇವಾಗ ಎಲ್ಲನಾ ಹೋಗ್ತಿರಿ ಮದುವೆಗೆ ಎಲ್ಲನ ಇರಬೇಕಂದ್ರೆ ಓ ಇದು ತುಂಬ ತೂಕ ಇರಕಾಗಲ್ಲ ಅಂತೇಳ್ತಾರೆ ಸೀರೆಗಳು ಆ ಥರ ಎಲ್ಲ ಏನಿಲ್ಲ ತುಂಬ ಸಾಫ್ಟಾಗಿದೆ ಹ್ಞೂ ಹಿಡಿದ್ರ ಇಡಿ ಬರುತ್ತೆ ಅಂಥ ಬಟ್ಟೆ ಚೆನ್ನಾಗೈತೆ ನೀನು ತಗೋ ನಾನು ನೋಡಿದೀನಿ ನಿನ್ಗೆ ಬೇಕಂದರೆ ಲಿಂಕ್ ಕಳಿಸ್ತೀನಿ ನೋಡು ನಾನು ಒಂದು ಫೋಟೋ ಕಳಿಸ್ತೀನ್ ನೋಡು ಮನೆದು ಕಟ್ಕಂಡು ಹಿಡ್ದಿರೋದು ನೀನು ನೋಡು ಚೆನ್ನಾಗಿದ್ದಾದ್ರೆ ಫೋಟೊದಲ್ಲೇ ಒಂಥರಾ ಇದ್ರು ನೇರವಾಗ್ ಚೆನ್ನಾಗೈತೆ ಅದಕ್ಕೆ ನಾನು ಕಟ್ಕಂಡಿರೋದೆ ಕಳಿಸ್ತೀನ್ ನೋಡು ಮೀಶೋ ಆ್ಯಪಲ್ಲಿ ತಗೊಂಡಿದಿನಿ ನೀನು ತಗೋ ಹ್ಞೂ ನೀನು ನೀನು ತಗೊಂಡ್ಬೇಕಂದರೆ ಬೇರೆಯವ್ರಿಗೆ ಯಾರಿಗಾದ್ರು ಹೇಳು ಚೆನ್ನಾಗೈತೆ ಬಟ್ಟೆ ನಾನು ನಮ್ಮ ಅಮ್ಮಗೆ ನಮ್ಮ ಅಕ್ಕಗೆ ಮತ್ತು ನಮ್ಮ ಅತ್ತೆಯವ್ರಿಗೆ ಕೊಡಿಸೋಣ ಅನ್ಕೊಂಡಿದಿನಿ ಹೆಂಗೋ ಹಬ್ಬ ಬಂತಲ್ಲ ಅವ್ರಿಗೂ ಕೊಡಬೇಕು ಅಂತ ಚೆನ್ನಾಗೈತೆ ಡಿಸೈನ್ ಚೆನ್ನಾಗೈತೆ ಮತ್ತು ಇದು ಲೇಸ್ ಕೊಟ್ಟವರೆ ಬಾರ್ಡ್ರ್ ಥರ ಚಿಕ್ದಾಗಿ ಸಿಂಪಲ್ಲಾಗಿ ಚೆನ್ನಾಗೈತೆ ಸೀರೆ ಸೆರಗು ಚೆನ್ನಾಗೈತೆ ಒಂದು ಸ್ವಲ್ಪ ದಾರ ದಾರ ಕೊಟ್ಟವರೆ ಸೆರಗಲ್ಲಿ ಡಿಸೈನಲ್ಲಿ ಚೆನ್ನಾಗ್ ಕೊಟ್ಟವರೆ ಕುಚ್ಚು ಥರ ನಾವೇನು ಕುಚ್ಚು ಹಾಕೋ ರೀತಿ ಇಲ್ಲ ಆ ಥರ ಕೊಟ್ಟವರೆ ಚೆನ್ನಾಗೈತೆ ನೋಡು ನೀನು ಒಂದು ತಗೋ ನಾನು ಫೋಟೋಸ್ ಎಲ್ಲ ಕಳಿಸ್ತೀನಿ ನೋಡು ಸರಿ